ನಮ್ಮ ರಾಜ್ಯ ಕರ್ನಾಟಕ ಇಂತಹ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರತಿಯೊಬ್ಬರಿಗು ಸಹ ಬರು ಬರ್ತ ಬರುತ್ತದೆ ಇಂತಹ ಕನ್ನಡ ಭಾಷೆ ಭಾಷೆಯನ್ನು ಎಲ್ಲರು ಸಹ ಕಲಿತಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗು ಸಹ ಕನ್ನಡ ಎಂದರೆ ಬಹಳ ಇಷ್ಟ ಕ ಮನೆಯಲ್ಲಿ ಹೊರಗಡೆ ಪ್ರತಿಯೊಂದ್ ಎಲ್ಲೆಡೆ ಸಹ ಕನ್ನಡ ಭಾಷೆಗಳನ್ನು ಭಾಷೆಯನ್ನು ಮಾತು ಮಾತನಾಡುವುದರಿಂದ ತುಂಬ ಸಂತೋಷ ಸಿಗುತ್ತದೆ ಕನ್ನಡ ಭಾಷೆಯಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ರೀತಿ ಬೇರೆಯ ಭಾಷೆಗಳಲ್ಲಿ ವ್ಯಕ್ತ ಪಡಿಸಲು ಸಾಧ್ಯವಾಗುವುದಿಲ್ಲ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ ಇಂತಹ ಕನ್ನಡ ಭಾಷೆ ಬಳಕೆಯ ಮೇಲೆ ಅನೇಕ ದುಷ್ಪರಿಣಾಮಗಳು ಪ್ರಭಾವ ಸಹ ಗಳನ್ನು ಸಹ ನಾವು ನೋಡಬಹುದಾಗಿದೆ ಉದಾಹರಣೆಗೆ ಈ ಈಗಿನ ಈಗಿನ ಒಂದು ವ್ಯವಸ್ಥೆಯಲ್ಲಿ ಬೇರೆ ಭಾಷೆಗಳಿಗೆ ಅತಿಯಾದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರುವುದನ್ನು ನಾವು ನೀವೆಲ್ಲರು ಸಹ ಗಮನಿಸಬಹುದಾಗಿದೆ ಉದಾಹರಣೆಗೆ ಇಂಗ್ಲೀಷ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಸಹ ಇಂಗ್ಲೀಷಿಗೆ ಸಹ ವ್ಯ ವ್ಯಾಲ್ಯೂ ಅನ್ನು ಕೊಡುವಂಥದ್ದು ಎಲ್ಲ ಕಡೆ ಸಹ ಈಗ ಒಂದು ಉದ್ಯೋಗವನ್ನು ಅವಲಂಬಿಸಿ ಹೋದರು ಸಹ ನಿಮಗೆ ಇಂಗ್ಲೀಷ್ ಬರ್ತದ ಅಂತಾ ಕೇಳೋದು ಕೇಳೊ ಕೇಳ್ತಾರೆ ಬಿಟ್ಟರೆ ಕನ್ನಡವನ್ನು ಯಾರು ಕೇಳೋದಿಲ್ಲ ಹಾಗೆ ಕನ್ನಡ ಭಾಷೆಯ ಮೇಲೆ ಎಲ್ಲು ಸಹ ಉದ್ಯೋಗವನ್ನು ಕೊಡುವಂತಹ ದನ್ನು ನಾನು ನೋಡು ಕಂಡುಬಂದಿಲ್ಲ ನನಗೂ ಕಂಡುಬಂದಿಲ್ಲ ನಾನು ನೋಡೂ ಇಲ್ಲ ಸಹ ಕನ್ನಡ ಭಾಷೆಗು ಸಹ ತುಂಬ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಕನ್ನಡ ಭಾಷೆಯನ್ನು ತಿಳಿದವರಿಗೂ ಸಹ ಎಲ್ಲ ರೀತಿಯ ಉದ್ಯೋಗಗಳನ್ನು ಕಲ್ಪಿಸಿ ಕೊಡಬೇಕಾಗುತ್ತದೆ ಕನ್ನಡ ಭಾಷೆ ಇಂಗ್ಲೀಷ್ ಕನ್ನಡ ಭಾಷೆಯನ್ ಕಲಿತ್ಬಿಟ್ಟು ಕನ್ನಡ ಭಾಷೆಯನ್ ತಿಳ್ಕೊಂಡಿದ್ದಾರೆ ಅಂತಕ್ಷಣ ಅವರಿಗೂ ಸಹ ಬೇರೆ ಎಲ್ಲ ವಿಚಾರಗಳಲ್ಲಿಯು ಸಹ ಏನು ನಾ ನಾಲೆಡ್ಜ್ ಜ್ಞಾನ ಇರ್ತದೆ ತುಂಬಾ ಇಂಗ್ಲೀಷ್ ಕಲ್ತವ್ರು ಮಾತ್ರ ತುಂಬ ಏನು ಹೆಚ್ಚಿನ ಜ್ಞಾನವನ್ನು ಹೊಂದಿರ್ತಾರೆ ನಾಲೆಡ್ಜನ್ನು ಬೆಳೆಸ್ಕೊಂಡಿದ್ದಾರೆ ಅನ್ನುವುದು ನಮ್ಮ ತಪ್ಪು ಕಲಿ ಕಲಿ ಪರಿಕಲ್ಪನೆ ಕನ್ನಡ ಭಾಷೆಯನ್ನ ತಿಳಿದವ್ರು ಸಹ ಎಲ್ಲ ಕಡೆ ಅನೇಕ ರೀತಿಯ ಉದ್ಯೋಗಗಳನ್ನು ಹಾಗೆ ಹೆಚ್ಚಿನ ಹೆಸರನ್ನು ಪಡೆದಿರೋದನ್ನು ನಾವು ಸಹ ಗಮನಿಸಬಹುದಾಗಿದೆ ಈ ಇಂಗ್ಲೀಷ್ ಈ ರೀತಿ ಕನ್ನಡ ಭಾಷೆಯಲ್ಲಿ ಅನೇಕ ರೀತಿಯ ಪ್ರಭಾವವನ್ನ ನಾವು ಕಾಣಬಹುದು ಶಾಲೆಗಳಲ್ಲಿ ಆಗಬಹುದು ಈ ಆಗಬಹುದು ಎಲ್ಲಿ ನೋಡಿದರು ಸಹ ನಿಂಗೆ ಇಂಗ್ಲೀಷ್ ಬತ್ತದ ಇಂಗ್ಲೀಷ್ ಅಂದರೆ ಸೇರಿಕೋ ಎ ಬಿ ಸಿ ಡಿ ಬರ್ತದ ಹಾಗೆ ಹೀಗೆ ಅಂತ ಹೇಳಿ ಕೇಳ್ತಾರೆ ಆದರೆ ಕನ್ನಡ ನಿಂಗೆ ಅಕ್ಷರ ಬರ್ತದ ಕನ್ನಡ ಪದ ಬರ್ತದ ಅನ್ನೋದು ಎಲ್ಲೂ ನಾನು ಅಷ್ಟರ ಮಟ್ಟಿಗೆ ಕಂಡುಬಂದಿಲ್ಲ ಆದರೆ ಇಂಗ್ಲೀಷ್ ಎಷ್ಟು ಎಷ್ಟು ಇಂಗ್ಲೀಷ್ಗೆ ವ್ಯಾಲ್ಯೂ ಕೊಡ್ತಿವೋ ಅಷ್ಟೇ ಅಷ್ಟೇ ಪ್ರಮಾಣದ ವ್ಯಾಲ್ಯೂವನ್ನು ಕನ್ನಡ ಭಾಷೆಗೂ ಸಹ ನಾವು ಕೊಡಬೇಕಾಗಿ ಕೇಳಿಕೊಳ್ಳು ಕೇಳಿ ಕೊಡಬೇಕಾಗ್ತದೆ ಸೊ ಕನ್ನಡ ಏ ಕನ್ನಡ ನಾಡಿನಲ್ಲಿದ್ದು ಕನ್ನಡವನ್ನು ಕಡೆಗಾಣಿಸೋದ್ ಕಡೆಗಾಣಿಸುವಂಥದ್ದು ಅಷ್ಟು ಒಳ್ಳೆಯದಲ್ಲ ಇಂತಹ ಕನ್ನಡ ಭಾಷೆಯನ್ನ ನಾವು ಬಳಸಿಕೊಂಡು ಅದರ ಪ್ರಾಮುಖ್ಯತೆಯನ್ನು ಇನ್ನು ಹೆಚ್ಚಿಸ್ಬೇಕು ಪ್ರತಿಯೊಬ್ಬರಿಗೂ ಕನ್ನಡ ಅಂದರೇನು ಕನ್ನಡವನ್ನು ಹೇಗೆ ಬಳಕೆ ಮಾಡಬೇಕು ಹೇಗೆ ಮಾತನಾಡ್ಬೇಕು ಕನ್ನಡವನ್ನು ಎಲ್ಲರು ತಿಳಿದಿರ್ಬೇಕು ಕನ್ನಡದ ಇಂಗ್ಲೀಷ್ ಕಲಿತ್ರೂ ಸಹ ಕನ್ನಡವನ್ನು ಕಡೆಗಣಿಸುವಂತಹ ಉದ್ದೇಶವನ್ನು ಯಾರು ಇಟ್ಕೋಬಾರದು ಕನ್ನಡ ನಾಡಿನಲ್ಲಿದ್ದು ಕನ್ನಡ ಭಾಷೆಗೆ ಅವಮಾನ ಆಗುವುದು ಆಗುವಂತಹ ಕೆಲಸ ಮಾಡುವುದು ಒಳ್ಳೆಯದಲ್ಲ ಎಲ್ಲ ಕಡೆ ಸ್ಕೂಲಿನಲ್ಲಿ ಆಗಬಹುದು ಎಲ್ಲಿಯಾದ್ರು ಸಹ ಕನ್ನಡವನ್ನು ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಕಲಿಯಬೇಕು ಕಲಿಯಬೇಕಾಗ್ತದೆ ಉದಾಹರ್ಣೆಗೆ ಪ್ರೈವೇಟ್ ಶಾಲೆಗಳಲ್ಲೆಲ್ಲ ಎಲ್ಲ ಕನ್ನಡ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತದೆ ಯಾಕೆ ಅಂದರೆ ಈಗ ಇಂಗ್ಲೀಷ್ ಅಷ್ಟೊಂದು ವ್ಯಾಪಿಸಿಬಿಟ್ಟಿದೆ ಮಕ್ಕಳಿಗೆ ಕನ್ನಡದಲ್ಲಿ ಕೆಲವೊಂದು ಪದಗಳನ್ನು ಸಹ ಬರಿಯೋದಕ್ಕೆ ಸಾಧ್ಯ ಬರೋದಿಲ್ಲ ಒತ್ತು ದೀರ್ಘ ಇದ್ಯಾವುದನ್ನು ಸಹ ಅವರು ಅಷ್ಟರ ಮಟ್ಟಿಗೆ ಕಲಿತಿರುವುದಿಲ್ಲ ಸ್ವರ ಚಿಹ್ನೆಗಳಾಗ್ಬಹುದು ಹಾಗೇ ಒತ್ತಕ್ಷರಗಳಾಗ್ಬಹುದು ಕಕ್ತಲಗಟ್ಟು ಕ ಇದ್ಯಾವುದು ಸಹ ಮಕ್ಕಳಿಗೆ ಅಷ್ಟರ ಮಟ್ಟಿಗೆ ಅರ್ಥ ಆಗೋದಿಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳಲ್ಲಿ ಇಂತಹ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿದೆ ಆದರೆ ಇದನ್ನು ಸರ್ವೇ ಸಾಮಾನ್ಯವಾಗಿದೆ ಅಂತ ಬಿಡೋ ಬಿಟ್ಟು ಬಿಡೋದಲ್ಲ ಮಕ್ಕಳಿಗೆ ಆದಷ್ಟು ಮಟ್ಟಿಗೆ ಇಂಗ್ಲೀಷನ್ನು ಹೇಗೆ ಕಲ್ತಿರ್ತಾರೋ ಅದೇ ರೀತಿ ಕನ್ನಡವನ್ನು ಕಲಿಸ್ಬೇಕಾಗ್ತದೆ ಕನ್ನಡದಲ್ಲಿ ಕನ್ನಡವನ್ನು ಕಲಿಯೋದಕ್ಕೆ ಏನೇನು ವ್ಯವಸ್ಥೆ ಆಗಬೇಕು ಏನೇನು ಕಲಿಬೇಕು ಅಕ್ಷರ ಕಾಗುಣಿತ ಒತ್ತಕ್ಷರ ಸ್ವರ ಚಿನ್ಹೆಗಳು ಇಷ್ಟನ್ನು ತುಂಬ ನಿಟಾಗಿ ಕಲಿತ್ರೆ ಕನ್ನಡವನ್ನು ಈಜಿಯಾಗಿ ಸರಾಗವಾಗಿ ಮಾತನಾಡ್ಬೋದು ಹಾಗೇ ಬರಿಲುಬೋದು ಪದಗಳನ್ನು ಬರೀಬಹುದು ಹಾಗೆ ಪದಗಳನ್ನು ಬರೀಬೋದು ಕನ್ನಡವನ್ನು ಕಲಿಬಹುದು ಆದ್ದರಿಂದ ಎಲ್ಲರು ಸಹ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿ ಇನ್ನು ಇಂಗ್ಲೀಷ್ ಕಲ್ತವರಿಗೆ ಮಾತ್ರ ಉದ್ಯೋಗವನ್ನು ಕೊಡ್ತೇವೆ ಅನ್ನೋ ಒಂದು ತಪ್ಪು ಪರಿಕಲ್ಪನೆಯ ಬಿ ಇನ್ನು ಬಿಟ್ಟು ಕನ್ನಡವನ್ನು ಕಲ್ತವರಿಗೂ ಸಹ ಕೊಡಿ ಕನ್ನಡ ಮೀಡಿಯಮ್ ಓದಿರುವಂತಹ ಜನರು ಜನ ಜನರುಗಳು ಸಹ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾರೆ ಅವರು ಸಹ ತುಂಬ ಚೆನ್ನಾಗೆ ಕೊಟ್ಟಂಥ ಕೆಲಸವನ್ನ ಮಾಡ್ತಾರೆ ಅನ್ನೋ ಅಂಥದ್ದು ನನ್ನ ಒಪಿನಿಯನ್ನು ಅದ್ರಿಂದ ಕನ್ನಡ ಕನ್ನಡವನ್ನು ಕಲ್ತವ್ರನ್ನ ಎಲ್ಲು ಕಡೆಗಣಿಸದೆ ಅವರಿಗೂ ಸಹ ಎಲ್ಲ ರೀತಿಯ ಉದ್ಯೋಗ ಅವಶ್ಯ ಅವಕಾಶಗಳಿರ್ಬೋದು ಎಲ್ಲಿ ಇನ್ನು ಬೇರೆ ಅನೇಕ ಕಡೆಯಲ್ಲಿ ಈ ಏನೇ ಏನಾದರು ಕೆಲಸ ಕಾರ್ಯಗಳಿದ್ರು ಸಹ ಅದನ್ನು ಅವರಿಗೂ ಕೊಡ್ಬೋದು ಅವರು ಸಹ ಏನು ತುಂಬ ಜ್ಞಾನವಂತರು ಆಗಿರ್ತಾರೆ ಬಟ್ ಏನು ಅಂದರೆ ಅವರಿಗೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಅನಿಸ್ಬೋದ್ ಅಷ್ಟು ಬಿಟ್ಟರೆ ಇನ್ನೇನು ಎಲ್ಲ ಆದರೆ ಈಗಿನ ಒಂದು ಸನ್ನಿವೇಶದಲ್ಲಿ ಇಂಗ್ಲೀಷು ಸಹ ಕನ್ನಡದ ಇಂಗ್ಲೀಷು ಸಹ ಎಲ್ಲರು ತಿಳಿದಿರೋ ಅಂತಹ ಭಾಷೆ ಆಗಿರ್ತದೆ ಆದ್ರಿಂದ ಇಂಗ್ಲೀಷ್ ಅದ್ರಿಂದ ಕಾ ಇಂಗ್ಲೀಷು ಕೆಲವೊಂದು ಟೈಮಲ್ಲಿ ಇಂಪಾರ್ಡೆಂಟ್ ಆಗಿರ್ತದೆ ಅದು ಹಾಗಂತ ಅದನ್ನೇ ಮೇಲೆತ್ತಿ ಕನ್ನಡವನ್ನು ಕಡೆಗಣಿಸುವಂಥದ್ದು ನಡೀಬಾರದು ಕನ್ನಡ ಭಾಷೆಯ ಮೇಲೆ ಅನೇಕ ರೀತಿಯ ಭಾಷೆಗಳು ಬಂದ್ಬಿಟ್ಟು ಕನ್ನಡವನ್ನು ಮಾತು ಮಾತನಾಡುವಂತಹ ಪ್ರಮಾಣ ಕಡಿಮೆ ಆಗಿದೆ ಈ ರೀತಿ ಮುಂದಕ್ಕೆ ಆಗಬಾರ್ದು ಕನ್ನಡ ದೇಶದಲ್ಲಿದ್ದು ಕನ್ನಡ ನಾಡಿನಲ್ಲಿದ್ದು ಕನ್ನಡ ಕನ್ನಡಿಗರ ಮಧ್ಯದಲ್ಲೇ ಇದ್ದು ಕನ್ನಡವನ್ನು ಅಚ್ಚುಕಟ್ಟಾಗಿ ಸರಾಗವಾಗಿ ತುಂಬ ಚಂದವಾಗಿ ಸುಂದರವಾಗಿ ಮಾತನಾಡಲು ಕಲಿಬೇಕಾಗುತ್ತದೆ